ತಮ್ಮ ಜಿಲ್ಲೆಯಲ್ಲಿ ಸಾರಿಗೆ ವ್ಯವಸ್ಥೆ ತುಂಬ ಒಳ್ಳೇದೆ ಇದೆ ನಮ್ಮಲ್ಲಿ ಇಲ್ಲಿ ಖಾಸಗಿ ಬಸ್ಸುಗಳು ತುಂಬ ಸಂಚರಿಸ್ತವೆ ದೂರದ ಪ್ರದೇಶ ಇರಲಿ ಅಥವಾ ಹತ್ತಿರದ ಪ್ರದೇಶ ಇರಲಿ ಖಾಸಗಿ ಬಸ್ಸುಗಳು ತುಂಬ ಸಂಖ್ಯೆಯಲ್ಲಿ ಇಲ್ಲಿಂದ ತಮ್ಮ ಟ್ರಿಪ್ಪನ್ನು ನೆರವೇರಿಸ್ತದೆ ಹಾಗೆಯೇ ಗೌರ್ಮೆಂಟ್ ಬಸ್ಸುಗಳು ಕೂಡ ತುಂಬ ಸಂಖ್ಯೆಯಲ್ಲಿದೆ ಅವು ತುಂಬ ಬೇರೆ ಬೇರೆ ಜಿಲ್ಲೆಗಳಿಗೆ ಒಳ್ಳೆ ವ್ಯವಸ್ಥೆಯನ್ನು ಕಲ್ಪಿಸ್ತದೆ ಮತ್ತು ಅವಾಗವಾಗ ತುಂಬ ಬಸ್ಸುಗಳನ್ನು ಅವರು ಬಿಡ್ತಾಯಿರ್ತಾರೆ ಸೊ ಯಾವುದೇ ರೀತಿಯ ಹಬ್ಬ ಈ ಥರದ್ದೆಲ್ಲ ಯಾವುದು ದಿನ ವಿಶೇಷದಲ್ಲಿ ದಿನಗಳಿರುವಾಗ ಬಸ್ಸುಗಳನ್ನು ತುಂಬ ಜಾಸ್ತಿನೆ ಇವರು ವ್ಯವಸ್ಥೆಗಳನ್ನು ಮಾಡ್ತಾರೆ ಈ ಥರ ನೋಡುದಾದರೆ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಸಾರಿಗೆ ವ್ಯವಸ್ಥೆ ಬೇರೆ ಎಲ್ಲೂ ಇಲ್ಲ ಅಂತಲೂ ನಾನು ಹೇಳ್ಬೋದು ನಮಗೆ ದೂರದ ಅಥವಾ ಹೊರದೇಶಕ್ಕೆ ಹೋಗಬೇಕಂತ ಹೇಳಿದರೆ ನಾವು ಹತ್ತಿರದ ಮಂಗಳೂರು ವಿಮಾನ ನಿಲ್ದಾಣದಲ್ಲಿಂದ ನಾವು ವಿಮಾನಗಳನ್ನು ನಾವು ಹಾರಾಡ್ಬೋದು ಇಲ್ಲಿಂದ ಸರಿ ಸುಮಾರು ಗಲ್ಫ್ ರಾಜ್ಯಗಳು ರಾಷ್ಟ್ರಗಳು ಮತ್ತು ಉತ್ತರ ಭಾರತದ ಕೆಲವೊಂದು ಉತ್ತರ ಭಾರತದ ಕೆಲವೊಂದು ರಾಜ್ಯಗಳಿಗೆ ತುಂಬ ಒಳ್ಳೆ ಕನೆಕ್ಟಿವಿಟಿಯನ್ನು ಅವರು ಕೊಟ್ಟಿದ್ದಾರೆ ವ್ಯವಸ್ಥೆಗಳು ತುಂಬ ಚೆಂದ ಚೆಂದ ಇದೆ ಏರ್ಪೋರ್ಟ್ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಅದನ್ನು ನೆರವೇಸ್ತಾ ನಿರ್ವಹಿಸ್ತಾಯಿದ್ದಾರೆ ಹಾಗೆಯೇ ಕ್ರೂಝ್ ಟೂರಿಸಮ್ ಕೂಡ ಇಲ್ಲಿ ನಡೀತದೆ ಇದೂ ಒಂದು ಒಳ್ಳೆ ವಿಶೇಷತೆ ಏಕೆಂದರೆ ಹತ್ತಿರದ ಬಂದರು ಏನಿದೆ ಮಂಗಳೂರಲ್ಲಿದೆ ಉಡುಪಿ ಜಿಲ್ಲೆಯಿಂದ ಮಂಗ್ಳೂರು ಬಂದರಿಗೆ ಸುಮಾರೊಂದು ಮೂವತ್ತು ನಲವತ್ತು ಕಿಲೋಮೀಟರ್ ಅಷ್ಟು ದೂರ ಇದೆ ಇಲ್ಲಿಂದ ಬೇರೆ ಬೇರೆ ಕ್ರೂಝ್ ಶಿಪ್ಸ್ ಕೂಡ ಇಲ್ಲಿ ಬರ್ತದೆ ಅದರಲ್ಲಿ ಕೂಡ ನೀವು ಎಲ್ಲಾದರೂ ವಿಹಾರಕ್ಕೆ ಹೋಗಬೇಕಂಥೇಳಿದರೆ ನೀವಲ್ಲಿಗೆ ಹೋಗ್ಬೋದು ಸೊ ಈ ಥರ ನಮ್ಮ ಜಿಲ್ಲೆಯಲ್ಲಿ ಸದ್ಯದ ಮಟ್ಟಿಗೆ ಹೇಳೋದಂಥೇಳಿದರೆ ಒಳ್ಳೆ ರೀತಿಯ ಸಾರಿಗೆ ವ್ಯವಸ್ಥೆಯನ್ನು ಇಲ್ಲಿ ಹೊಂದಿಕೊಂಡಿದೆ